ನಾವು ನಮ್ಮ ತೋಟದಲ್ಲಿ ಈಗ ನಾವು ಸುಮ್ ತರಕಾರಿಯನ್ನು ಬೆಳೆಸ್ತಾಯಿದ್ದೇವೆ ಆ ಸಮಯದಲ್ಲಿ ನಾವು ಬೆಂಡೆಗೆ ಬೆಂಡೆಯಾಗಲಿ ಪಡವಲಕಾಯಿ ಅಥವಾ ಇದು ಅಲಸಂದೆ ಮತ್ತೆ ಕುಂಬಳಕಾಯಿ ಈ ಬಸಳೆಗಳು ಎಲ್ಲ ನಾವು ತರಕಾರಿಗಳನ್ನು ಬೆಳೆಸ್ತಾಯಿದ್ದೇವೆ ಈ ಈ ತರಕಾರಿಗಳು ಬೆಳೆಸುವಾಗ ಅದರಲ್ಲಿ ಈ ಆ ಅದರಲ್ಲಿ ಅದು ಸ್ವಲ್ಪ ದೊಡ್ಡದಾಗಲಿ ಸಸಿ ಆಗಲಿ ಮೊಳಕೆ ಬರುವಾದಲೆ ಈ ನವಿಲುಗಳು ಬಂದು ತುಂಬ ಉಪದ್ರವ ಕೊಡ್ತದೆ ಅಂದರೆ ಅದು ಬಂದು ಅದರ ಬುಡವನ್ನು ಕಾಲಿನಲ್ಲಿ ಕೆರೆಸಿ ತೆಗೀತದೆ ಆಮೇಲೆ ಮೊಳಕೆ ಬರಲಿಕ್ಕೆ ಬಿಡೋದಿಲ್ಲ ಇನ್ನೊಂದು ದೊಡ್ಡದಾದ ಮೇಲೆ ಅದು ಸ್ವಲ್ಪ ಸಸಿಗಳು ದುಡ್ಡು ಬಂದರೆ ಆಮೇಲೆ ಅದರಲ್ಲಿ ಹೂಗಳು ಬರುವಾಗ ಅದನ್ನು ಕಿತ್ತು ತಿಂತದೆ ಆಮೇಲೆ ಅದರ ಮೇಲೆ ಇನ್ನೂ ಇನ್ನೂ ದೊಡ್ಡದಾದ್ರೆ ಆ ಕಾಯಿ ಬಿಡುವಾಗ ಕಾಯಿಯನ್ನು ತಿಂತದೆ ಹೂ ಬಿಡುವಾಗ ಹೂ ತಿಂತದೆ ಹೀಗೆ ಹಲವಾರು ತೊಂದರೆಗಳನ್ನು ಈ ನವಿಲುಗಳು ಕೊಡ್ತದೆ ಮುಂಚೆ ಇಲ್ಲಿ ನವಿಲು ಇರಲಿಲ್ಲ ಈಗ ಹೆಚ್ಚೆಚ್ಚು ನವಿಲುಗಳು ದೂರದಿಂದ ಇಲ್ಲಿಗೆ ಬಂದು ಅದರದ್ದು ತೊಂದರೆ ತುಂಬ ನಮಗೆ ತೊಂದರೆಯಾಗ್ತಾಯಿದೆ ಇದ್ಕಾಗಿ ನಾವು ಏನು ಮಾಡ್ತೇವೆ ಅಂಥೇಳಿದ್ರೆ ಎ ಇದನ್ನು ಹೇಗೆ ಹತೋಟಿಗೆ ತರೋದು ಅಂತ ಹೆ ಎಣಿಸುವಾಗ ನಾವು ಅದಕ್ಕೆ ಬಲೆ ಈ ಮೀನು ಹಿಡಿಯುವವ್ರ ಹತ್ರ ಅಂಥದ್ದು ಬಳೆಗಳು ಇರ್ತದೆ ಆ ಬಲೆಯನ್ನು ನಾವು ಸುತ್ತ ಒಂದು ಗೂಟವೆಲ್ಲ ಹಾಕಿ ಅದು ಸುತ್ತ ಕಟ್ಟಿ ಅದ್ರ ಒಳಗೆ ಈ ತರಕಾರಿಗಳನ್ನು ಬೆಳೆಸುವಾಗ ಬೆಳೆಸ್ತೇವೆ ಆಗ ಸ್ವಲ್ಪ ಈ ತೊಂದರೆಗಳು ಒಳಗೆ ಅದಕ್ಕೆ ಹಾರಿ ಒಳಗೆ ಹೋಗಿ ಹೋಗಲಿಕ್ಕೆ ಆಗದೇ ನಾವು ತರ್ಕಾರಿಗಳನ್ನ ಮಾಡಬೇಕಾಗ್ತದೆ ಈಗ ಹಾಗೆ ನಾವು ಈಗ ಅದರ ತರ್ಕಾರಿಗಳನ್ನ ಬೆಳೆಸ್ತಾಯಿದ್ದೇವೆ ಆಮೇಲೆ ನಮ್ಮ ತೆಂಗಿನ ಮರ ಇದೆ ತೆಂಗಿನ ಮರದ ಮರದಲ್ಲಿ ಈ ನುಸಿ ರೋಗ ಬಂದು ತುಂಬ ಕಾಯಿಯಾಗ್ತಾಯಿತ್ತು ಈಗ ಅಷ್ಟು ಕಾಯಿಯಾಗೋದಿಲ್ಲ ಆ ನುಸಿ ರೋಗ ಬಂದು ಸು ಎಳನೀರು ಸು ಇನ್ನೂ ಸಣ್ಣದಿರುವಾಗಲೇ ಹೂ ಬಿಟ್ಟು ಸಣ್ಣದಿರುವಾಗಲೇ ಅದು ಒಂದು ಕಾಯಿಯಾಗ್ಲಿಕ್ಕೆ ಬಿಡುವುದಿಲ್ಲ ಆ ನುಸಿ ರೋಗ ತುಂಬ ತೊಂದರೆ ಕೊಡ್ತದೆ ಅದಕ್ಕೆ ನಾವು ಅದಕ್ಕಾಗಿ ಮೇಲೆ ಹೋಗಿ ಸ್ಪ್ರೇ ಮಾಡಲಿಕ್ಕಾಗೋದಿಲ್ಲ ಅದು ಅದರಿಂದ ತುಮ್ ಕಾಯಿಗಳು ತುಂಬ ಕುಂಠಿತವಾಗಿದೆ ಇನ್ನೂ ಅಂಥೇಳಿದರೆ ಅದು ಸ್ವಲ್ಪ ದೊಡ್ಡದಾದ್ರೆ ಉಳಿದದ್ದು ದೊಡ್ಡದಾದ್ರೆ ಅಲ್ಲಿ ಹೋಗಿ ಈ ಬಾವಲಿ ಅಂತಿದೆ ಆ ಬಾವಲಿಗಳು ಬಾವಲಿಗಳು ಅದು ತಿಂತದೆ ಇಲಿಗಳು ತಿಂತದೆ ಹೀಗಾಗಿ ತುಂಬ ನಷ್ಟ ಆಗ್ತದೆ ಇದಕ್ಕೆ ನಾವು ಏನ್ಮಾಡ್ತಾಯಿದ್ದೇವೆ ಅಂಥೇಳಿದ್ರೆ ಇಲಿಗೆ ಅದನ್ನೊಂದು ಸಾಬೂನು ಅದನ್ನು ಮೇಲೆ ಕಟ್ಟಿ ಕಟ್ಟಿಕೊಳ್ತೇವೆ ಕಟ್ಟಿ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಮಾಡಿ ಮಾಡ್ತಾಯಿದ್ದೇವೆ ಆಮೇಲೆ ಎಳನೀರನ್ನು ಈ ಇದು ಇಲಿ ತಿನ್ ತಿಂತಾಯಿರ್ತದೆ ಅದಕ್ಕೆ ಅದಕ್ಕಾಗಿ ಅದೇ ವಿಷ ಇಟ್ಟು ಇಟ್ಟು ಅಲ್ಲಲ್ಲಿ ಒಂದು ಗೊರ ಗರಟೆಯಲ್ಲಿ ಮಣ್ಣಲ್ಲಿ ಸ್ವಲ್ಪ ವಿಷ ಬೆರೆಸಿ ಇಡ್ತಾಯಿದ್ದೆವು ಹೀಗೆ ಹಲವಾರು ಎಗ್ರಿಕಲ್ ಇದು ಕೃಷಿಯಂಥೇಳಿದ್ರೆ ಹಲವಾರು ಕಷ್ಟಗಳಿದೆ ಅದರಲ್ಲಿ ಅದನ್ನು ಬೆಳೆಸಬೇಕಾದ್ರೆ ಹಾಗೆ ಕಾಯಿಯಾಗಿ ಅದು ಕೆಳಗೆ ಕಾಯಿಯನ್ನು ಕೆಳಗೆ ಒಂದ್ವೇಳೆ ಬಿದ್ದರೆ ಇಲ್ಲಿ ಕಣೆ ಹಂದಿ ಅಂತ ಒಂದು ಬರ್ತದೆ ಅದು ಎಲ್ಲ ಆ ಕಾಯಿಯನ್ನು ಒಟ್ಟು ಮಾಡಿ ಅದನ್ನು ತಿಂತದೆ ಅದ್ರ ಉಪದ್ರವ ತುಂಬ ಉಂಟು ಕಣೆ ಹಂದಿದು ಕೂಡ ಎಲ್ಲ ಮುಂಚೆ ಹೀಗೆ ಕಣೆ ಹಂದಿ ಅಂತ ಇರಲೇ ಇಲ್ಲ ಈಗ ಒಂದಷ್ಟು ಕಣೆ ಹಂದಿಗಳೆಲ್ಲ ಬಂದು ಅಲ್ಲಲ್ಲಿ ಈ ಇದು ಸ ಅಲ್ಲಲ್ಲಿ ಹೊಂಡ ಮಾಡಿಕೊಂಡು ಕುತ್ಕೊಂಡು ಉಪದ್ರವ ಕೊಡ್ತಾಯಿದೆ ಮುಂಚೆ ಇಲ್ಲಿ ಈ ಕಣೆ ಹಂದಿ ಅಂತ ಇರಲೇಯಿಲ್ಲ ಏಕೆಂದ್ರೆ ಈಗ ಈ ಕಳೆಗಳು ತುಂಬ ಬೆಳಿತದೆ ದಪ್ಪ ದಪ್ಪ ಕಳೆಗಳು ಅದನ್ನು ತೆಗೀಲಿಕ್ಕೆ ಮುಂಚೆ ನಮ್ಮಲ್ಲಿ ಕೋಣಗಳಿತ್ತು ಹಸುಗಳಿತ್ತು ಅದೆಲ್ಲ ತಿಂದು ತೋಟ ಕ್ಲೀನಾಗಿತ್ತು ಈಗ ಹಾಗಲ್ಲ ಈಗ ಎಲ್ಲ ಕಡೆ ಹುಲ್ಲು ಹುಲ್ಲು ಬೆಳೆದಿದೆ ಅದಕ್ಕೆ ಅದನ್ನು ಕಟ್ಟು ಮಾಡಲಿಕ್ಕೆ ತುಂಬ ಖರ್ಚಾಗುತ್ತೆ ಅದಕ್ಕಾಗಿ ಅದು ಅಲ್ಲಲ್ಲಿ ಬೆಳೆದು ಬೆಳೆದು ಬೆಳೆದು ನಿಂತುಕೊಂಡು ಈ ಪ್ರಾಣಿಗಳಿಗೆಲ್ಲ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಗ್ತಾಯಿದೆ ಅದರಿಂದ ನಮಗೆ ತುಂಬ ಇದ್ರ ಕೃಷಿ ಮಾಡುವವ್ರಿಗೆ ಕಷ್ಟ ಆಗ್ತಾಯಿದೆ ಹೀಗೆ ಹಲವಾರು ತೊಂದರೆಗಳನ್ನು ಅನುಭವಿಸ್ತಾಯಿದ್ದೇವೆ ಅನು ಅನುಭವಿಸ್ತಾಯಿದ್ದೇವೆ ನಾವು ಈಗ ಆದ್ರೂ ಅಲ್ಪ ಸ್ವಲ್ಪ ನಮ್ಮ ಹವ್ಯಾಸ ಇದರಿಂದ ನಾವು ಆ ತೋಟಗಳಲ್ಲಿ ಇದು ಕೃಷಿ ಚಟುವಟಿಕೆಗಳಲ್ಲಿ ಮುಂದುವರಿತಾಯಿದ್ದೇವೆ